ಗಣೇಶ ಹಬ್ಬ ಗಣೇಶ ಹಬ್ಬ ಬಂದರೆ ಅದು ಡೊಕ್ರೇಶನ್ ಮಾಡಬೇಕು ಅದು ಮಾಡಬೇಕು ಅವೆಲ್ಲ ಡಿಜೆನ್ ಮಾಡಿ ಅವ್ರಿಂದೇ ಡಿಸೈನ್ ಆಗಿ ಅಡ್ಯಾಡಿ ಅವು ಏನ್ಮಾಡಬೇಕು ಅವ ಹೋಳ್ಗಿ ಕಡುಬು ಹೋಳಿಗೆಗಳು ಕಡುಬುಗಳು ಅವೆಲ್ಲ ಮಾಡಿ ಅಣ್ಣ ಅಕ್ಕಾ ಅಣ್ಣ ಸಹ ಎಲ್ಲರು ಎಲ್ಲ ಕೂಡಿ ಪೂಜೆ ಗೀಜೆ ಮಾಡಿ ಎಲ್ಲ ಅಣ್ಣ ಸಂಕ್ರಾಂತಿ ಬಂತು ಸಂಕ್ರಾಂತಿ ಹಬ್ಬ ಏನು ಮಾಡಬೇಕು ಹಬ್ಬ ಹೋಗ್ತಿವಿ ಹಬ್ಬ ಹೋಗಿ ಅಣ್ಣ ಚಿಕನ್ ತಗೊಂಡು ಬಾ ಅಣ್ಣ ಮಟನ್ ತಗೊಂಡು ಬಾ ಅಂತಾ ಅಡುಗೆ ಮಾಡೋದು ಅಣ್ಣನಿಂದೆ ಅಣ್ಣ ಪಲಾವ್ ಮಾಡಿದ್ದೆ ಬಿರಿಯಾನಿ ಮಾಡಿದ್ದೆ ಅಣ್ಣ ಅಂತಾ ಅವ್ರ ಹಿಂದೆ ಹೋಗಿ ಅವ್ರಿಂದೆ ಎಲ್ಲ ಗುಂಪಾಗಿ ಕೂತು ಒಂದೆ ಮನೆಯಲ್ಲಿ ಕುಂತು ಎಲ್ಲರು ಕೂತು ಊಟ ಮಾಡೋದು ಎಲ್ಲಾ ಮೋಜು ಮಸ್ತಿ ಮಾಡಿ ಅಲ್ಲೆ ಊಟ ಮಾಡಿ ಅಲ್ಲೇ ಇದು ಮಾಡಿ ಹಬ್ಬಗಳು ಹಬ್ಬ ಅಂದರೆ ಇನ್ನು ಇನ್ನು ಒಂದು ಹಬ್ಬ ಬಂತು ಹೋದೆ ಏನೇನ್ ಮಾಡಿದೆ ಮಟನ್ ಮಾಡಿದೆ ಹೋಳ್ಗಿ ಕಡುಬು ಅನ್ನ ಸಾರು ಅಕ್ಕ ಅಕ್ಕ ಏನು ಮಾಡು ಅಕ್ಕ ಅನ್ನ ಸಾರು ಎಲ್ಲ ಮಾಡಿ ಊಟ ಮಾಡಿ ಅವೆಲ್ಲ ಮಾಡಿ ಊಟ ಮಾಡಿ ಅವರೆಲ್ಲ ಕೂತು ಊಟ ಮಾಡಿ ಹೋಳಿ ಹಬ್ಬ ಬಂತಂದರೆ ಹೋಳಿ ಈ ಹೋಳಿ ಬಂತಂತೆ ಎಲ್ಲರು ಬಂದು ಎಲ್ಲರು ಕೂಡಿ ಹೋಳಿ ಆಡೋದು ಎಲ್ಲರು ಮೋಜು ಮಸ್ತಿ ಮಾಡೋದು ಅವರಿಗೆ ಅವ್ರು ಬಣ್ಣ ಅವರಿಗೆ ಅವ್ರು ಬಣ್ಣ ಹಚ್ಚಿ ಎಲ್ಲ ಅಣ್ಣ ಅಕ್ಕ ಎಲ್ಲ ಅತ್ತೆ ಅತ್ತಿಗೆಗಳೂ ಎಲ್ಲ ಒಳ್ಳೇ ಇದು ಮಾಡೋದು ಹೋಳಿ ಆಡಬೇಕಂದ್ರೆ ಅಪ್ಪ ಹೋಳೀ ಎಷ್ಟು ಮೋಜಂದರೆ ಹೋಳಿ ಆಡ್ತ ಆಡ್ತಾನೆ ಹೋಳಿ ಹೋಗೋದೇ ಟೈಮ್ ಅಲ್ಲ ಅಂತ ಹೋಳಿ ಆಡಿ ಆಮೇಲೆ ಇದು ಹೋಳೀ ಅಂದರೆ ಹೋಳಿ ಆಡ್ತ ಆಡ್ತ ಆಡ್ತ ಹೋಳಿನೆ ಇದು ಎಲ್ಲಾರ ಕೂಡ ಆಗತ್ತೆ ಎಲ್ಲರ ಆಮೇಲೆ ಆಟ ಆಡಿದೆಪ್ಪ ಏನು ಊಟ ಅಂತ ಅವು ಏನನ ನ್ಯಾಕ್ಸ್ ಮಾಡ್ಕೊಂಡು ಊಟ ಮಾಡಿ ಊಟ ಮಾಡಿ ಉ ಅಲ್ಲೇ ಮಾಡಿ ಅಲ್ಲೇ ಉಂಡು ಅಲ್ಲೇ ಹೋಗಿ ಆಮೇಲೆ ಅವರವ್ರ ಮನೆಗ್ ಹೋಗ್ತಾರೆ ಆಮೇಲೆ ಇನ್ನು ಸಾಯಂಕಾಲ ಇನ್ನು ಏನನ್ ಮಟನ್ ಇದ್ರೆ ಚಿಕನ್ ಮಾಡಿ ಊಟ ಮಾಡಿ ಪಲಾವ್ ಮಾಡಿ ರೊಟ್ಟಿ ಮಾಡಿ ಅವೆಲ್ಲ ಮಾಡಿ ಊಟ ಮಾಡಿ ಎಲ್ಲರು ಸೇರಿ ತ ಒಂಥರ ಪಾಲ್ಟಿ ಮಾಡ್ದಂಗೆ ಮಾಡಿ ಕೂತು ನಗು ನಗ್ತ ಊಟ ಮಾಡಿ ಎಲ್ಲ ಊಟ ಮಾಡಿ ಆಮೇಲೆ ಎಲ್ಲರು ಇನ್ನೊಂದು ಹಬ್ಬ ಬಂತಪ್ಪ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲೆಲ್ಲಿ ಅಡ್ಡಾಡ್ಬೇಕು ಎಲ್ಲಿ ಪಾಲ್ಟಿ ಮಾಡೋಣ ಅಲ್ಲಿ ಹೋಗೋಣ ಅಲ್ಲಿ ಹೋದ್ರೆ ಏ ಅಲ್ಲಿ ಗಿಡಗಳು ಐದವಲ್ಲ ಆ ಮಾವಿನ್ಕಾಯಿ ಅವೆಲ್ಲ ಹರ್ಕೊಣ್ ಬರೋಣ ಅಂತ ಅಲ್ಲಿ ಹೋಗಿ ಅಣ್ಣೋರಿಂದೆ ಅಲ್ಲಿ ಮಾವಿನ್ಕಾಯಿ ಗಿಡ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ತಗೊಂಡು ಹೋಗಿ ಖಾರ ಪುಡಿ ಉಪ್ಪು ತೊಗೊಂಡೋಗಿ ಖಾರ ಪುಡಿ ಹಾಕಿ ಮಾವಿನ್ಕಾಯಿ ಮಾಡಿ ಮಾವಿನ್ಕಾಯಿ ಕುಟ್ಟಿ ಅದು ಒಂದು ಪಾಲ್ಟಿ ಅಂದರೆ ಅವೆಲ್ಲ ನೆನಪುಗಳು ಅಣ್ಣ ಅಕ್ಕ ಅಣ್ಣಗಳು ಎಲ್ಲರು ತಮ್ಮ ಅವ್ರಿಂದೆ ಎಲ್ಲಾ ಅಡ್ಡಾಡೋದು ಅಣ್ಣ ಅಲ್ಲಿ ಹೋಗಾನ ಅಣ್ಣ ಇಲ್ಲೀ ಅಂತ ಅಲ್ಲೇ ಹೋಗಿ ಏನ ಏನನ ಊಟ ಮಾಡ್ತಿ ಏನಮ್ಮ ಅಂತ ಅಣ್ಣ ಹೋಗಿ ಆ ಕಡೆ ಜೂಸ್ ಕುಡ್ಸಿಕೊಂಡ್ ಬರೋದು ಎಲ್ಲೋ ಹೋಗಿ ಅಣ್ಣ ಏನನ ತಿಂದು ಬರೋಣ ಅಂದ್ರೆ ಅಣ್ಣ ಹೋಗಿ ತಿನ್ನಿಸ್ಕೊಂಬರೋದು ಅಣ್ಣ ಅಣ್ಣ ಅಂದರೆ ಅಲ್ಲಿ ಕರ್ಕೊಂಡೊಗಿ ಜೂಸ್ ಅಂಗಡಿಯಾಗ್ ಕುಡಿಸಿ ಐಸ್ ತಿನ್ನಿಸಿ ಜ್ಯೂಸ್ಗಳು ಐಸೂ ಅವೆಲ್ಲ ತಿನ್ನಿಸಿ ಗಣೇಶ ಹಬ್ಬಪ ಲಾಸ್ಟು ಗಣೇಶಹಬ್ಬ ಬಂದಂದರೆ ಎ ಗಣೇಶಹಬ್ಬ ಬಂತಲ್ಲ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿ ಎಲ್ಲ ಒಳ್ಳೇ ಡ್ಯಾನ್ಸ್ ಡ್ಯಾನ್ಸ್ ಥರ ಡಿ ಜೆ ಹಾಕ್ತಾರೆ ಡಿ ಜೆ ಹಾಕಿ ಸ್ಪೀಕರ್ ಹಾಕಿ ಎಲ್ಲ ಮಾಡ್ತಾರೆ ಡಿ ಜೆಗಳು ಹಾಕಿ ಒನ್ ನೆನಪು ಗಣೇಶ ಹಬ್ಬ ಬಂತಪ್ಪ ಸಂಕ್ರಾಂತಿ ಬಂತಪ್ಪ ಹಬ್ಬಗಳು ಬಂತಂದರೆ ಅಣ್ಣ ನಾವು ಮನೆಗೆ ಬರ್ತೀವಣ್ಣ ಅಣ್ಣ ರಾಕಿ ಹಬ್ಬ ರಾಕಿ ಹಬ್ಬ ನೆನಪು ಅಣ್ಣನಿಗ್ ಒಂದು ರಾಕಿ ಕಟ್ಟಬೇಕಲ್ಲ ಅಂತ ಹೋಗಿ ರಾಕಿ ಕಟ್ಟಿ ಅಣ್ಣ ಏನು ಊಟ ಮಾಡ್ತಿ ಊಟ ಮಾಡಿಸಿ ಅಲ್ಲಿಂದ ಕರ್ಕೊಂಬರೋದು ಅಲ್ಲಿಂದ ಬಂದು ಅಣ್ಣ ಅಂತ ಅಲ್ಲೀ ಅಣ್ಣ ಸೀರೆ ತಂದು ಕೊಡೋದು ರಾಕಿ ಕಟ್ಟಿ ಅದ್ರ ಅದರಲ್ಲಿ ಮಾಡಿ ಅಣ್ಣ ರಾಕಿ ಕಟ್ಟಿದೀವಲ್ಲ ಅಂತ ಖುಷಿ ಖುಷಿಯಾಗಿ ರಾಕಿ ಕಟ್ಟಿ ಖುಷಿ ಖುಷಿಯಾಗಿ ರಾಕಿ ಕಟ್ಟಿ ಆಮೇಲೆ ಹೋಗ್ತೀನಂತ ಅಣ್ಣ ಹೋಗಿ ಅಣ್ಣಗಳಿಗೆ ಎಲ್ಲಾರು ತಂಗಿಗಳು ಅಣ್ಣ ಲೈನ್ ಕೂರ್ಸಿ ರಾಕಿ ಕಟ್ಟೋದೇ ಒಂದಿದು ರಾಕಿ ಕಟ್ಟೀ ರಾಕಿ ಕಟ್ಮೇಲೆ ಅವರು ಎಲ್ಲ ಖುಷಿಯಾಗಿರ್ತಾರಲ್ಲ ರಾಕಿ ಕಟ್ಟಿದರು ನಮ್ಮ ತಂಗಿ ಅಂತ ಅದೊಂದೆ ಅವರಿಗೆ ಒನ್ ದೊಡ್ಡ ಖುಷಿ ನಮ್ಗೆ ತಂಗಿಗಳು ಒಂದು ರಾಕಿ ಕಟ್ಟಿ ಹೋದ್ರಲ್ಲ ನಮಗೆ ಅಂತ ತಂಗಿ ಬಂದು ರಾಕಿ ಕಟ್ಟಿ ರಾಕಿ ಕಟ್ಟಿ ಅಂತ ಒಂದು ನೆನಪುಗಳು ನೆನಪು ಹೌದು ಒಂದು ನೆನಪು ದೀಪಾವಳಿ ಬಂದರೆ ಅವಾ ದೀಪಾವಳಿ ಬಂತಣ್ಣ ಏನನ ಡಿನ್ನರ್ ಮಾಡಣ ಅಂದರೆ ಅದು ಪಾರ್ಟಿ ಚಿಕನ್ ಇದ್ರೆ ಮಟನ್ ಇದ್ರೆ ಮಾಡಿಕೊಂಡು ಅಲ್ಲಿ ಗುಡಿಗೆ ತಕೋಗಿ ಅಲ್ಲಿ ಎಂಜಾಯ್ ಮಾಡಿ ನಮ್ಮ ನಮ್ಮ ದೇವಸ್ಥಾನ ಸೇವವಾಲಾಲ್ ಅವ್ರ ದೇವಸ್ಥಾನ ತಕೋಗಿ ಅಲ್ಲಿ ಎಂಜಾಯ್ ಮಾಡಿ ಅಲ್ಲಿಂದ ಏನು ನಮ್ಮ ಮನೆಗ್ ಬಂದು ಅಲ್ಲಿ ದೀಪ ಅಲ್ಲೇ ಮಾಡಿ ಆಮೇಲೆ